ಎಲ್ಲಾ ವೀಕ್ಷಕರಿಗೆ ಸುಸ್ವಾಗತ ನೀವು ತೋಟಗಾರಿಕೆಯನ್ನ ಹವ್ಯಾಸವಾಗಿ ಸ್ವೀಕರಿಸಿದ್ದು ಹೇಗೆ ಅಂತಂದು ಪ್ರಶ್ನೆ ಒದಗಿ ಬಂದಿದ್ದು

ತೋಟಗಾರಿಕೆಯನ್ನು ಒಂದು ಹವ್ಯಾಸವಾಗಿ ಸ್ವೀಕಾರ ಮಾಡಿರುತ್ತೇನೆ ಕಾರಣ ಇಷ್ಟೇ ನಾನು ಹುಟ್ಟಿ ಬೆಳೆದಿದ್ದು ಒಂದು ಕುಗ್ರಾಮದಲ್ಲಿ ಒಂದು ಹಿಂದುಳಿದಂತಹ ಗ್ರಾಮೀಣದಲ್ಲಿ ಜನಿಸಿದಂಥ ಒಬ್ಬ ರೈತನ ಮಗ ಕೇವಲ ಎರಡು ನೂರು ಮನೆಗಳಿರು ಇರುವಂತಹ ಚಿಕ್ಕ ಒಂದು ಗ್ರಾಮವಾಗಿದೆ ಹಾಗಾಗಿ ನಮ್ಮ ಕುಟುಂಬದ ಪರಂಪರೆ ನಾವು ತೋಟಗಾರಿಕೆಯನ್ನು ಮಾಡುತ್ತಾ ಜೀವನವನ್ನು ಸಾಗಿಸುಸ್ತಾ ಬಂದಿದ್ದೇವೆ ನಮ್ಮ ಪೂರ್ವಜರು ನಮ್ಮ ತಂದೆಯವರ ಕಾಲದಿಂದಲೂ ನಾವು ತೋಟಗಾರಿಕೆಯನ್ನ ನಾವು ಬೆಳಿತಾ ಬಂದಿದ್ದೇವೆ ಹಾಗಾಗಿ ನಾವು ತೋಟಗಾರಿಕೆಯನ್ನು ಹವ್ಯಾಸ ಅನ್ನೋಕಿಂತ ಅದನ ಅಧಿಕೃತವಾಗಿ ನಮ್ಮ ಊರಿನೊಳಗ ನಾವು ಅನಸರ್ಸ್ತಾ ಇದ್ದೀವಿ ವೀಕ್ಷಕರೇ ನಮ್ಮ ಊರಿನಲ್ಲಿ ಸುಮಾರು ಐದ್ರಿಂದ ಆರು ಎಕ್ಕರೆ ನಾವು ತೋಟಗಾರಿಕೆಯನ್ನ ನಾವು ಮಾಡ್ತಾ ಇದ್ದೀವಿ ನಮ್ಮ ಪೂರ್ವಜರ ಕಾಲದಿಂದಲೂ ನಾವು ತೋಟ್ಗಾರಿಕೆಯನ್ನ ಮಾಡ್ತಾ ಇದ್ದೀವಿ ಈಗನೂ ಅದನ್ನ ನಾವು ಅನವ್ ಮಾಡ್ತಾ ಇದ್ದೀವಿ ಮತ್ತೆ ಅನುಸರ್ಸ್ತಾ ಇದ್ವಿ ನಮ್ಮ ತಂದೆಯವ್ರ ಕಾಲದಿಂದಲೂ ನಾವು ಚಿಕ್ಕವ್ರ ಇದ್ದಾಗ ನಮ್ಮ ತಂದೆಯವ್ರ ಕಾಲದಲ್ಲಿ ನಾವು ತಂದೆಯವ್ರ ಜೊತೆಗೆ ಅವಾಗ ಅವಾಗ ಅವಾಗ ಅವಾಗ ತೋಟದಲ್ಲಿ ಜಮೀನಿನಲ್ಲಿ ಅವ್ರ ಹೇಗೆ ಕೆಲಸ ಮಾಡುತ್ತಾರೆ ಮತ್ತು ಅವರು ಏನೆಲ್ಲ ಯಾವ ರೀತಿಯಾಗಿ ಯಾವ ಕಾಲದಲ್ಲಿ ಯಾವ ಬೆಳೆಗಳನ್ನ ಬೆಳೆಯುತ್ತಾರೆ ಯಾವ ಪ್ರಮುಖವಾಗಿ ಯಾವ್ಯಾವ ಬೆಳೆಗಳನ್ನ ಬೆಳಿತಿದ್ದರು ಅನ್ನೋದು ನಾವು ಚಿಕ್ಕವರಿಂದಲೇ ನಮ್ಮ ತಂದೆಯವರ ಒಂದು ಸಹಾಯದಿಂದ ನಾವು ತೋಟಗಾರಿಕೆಯ ಒಂದು ಮಹತ್ವ ಮತ್ತೆ ಅದ್ರ ಕುರಿತು ನಾವು ತಿಳ್ಕೊಂಡ್ವಿ ಹಾಗಾಗಿ ಸಹಜವಾಗಿ ವಂಶ ಪಾರಂಪರ್ಯಾವಾಗಿ ಅದು ತೋಟ್ಗಾರಿಕೆಯಲ್ಲಿ ನಮಗ್ ಹವ್ಯಾಸವಾಗಿ ಒಂದು ರೂಢೀಗತವಾಗಿ ಬೆಳೆದು ಬಂತು ಮೇಟಿ ಹುದ್ದೆಗಳಂತ ನಾವು ಕರಿತೀವಿ ಏಕಂದ್ರ ಹಿರಿಯರು ಒಂದು ಮಾತು ಎತ್ತರ ಕೋಟಿ ವಿದ್ಯಾಗಿಂತ ಮೇಟಿ ವಿದ್ಯಾ ಲೇಸು ಅಂತಂದು ಹಾಗಾಗಿ ರೈತರು ಪ್ರಮುಖವಾದಂಥ ಒಂದು ಉದ್ಯೋಗ ಯಾವ್ದಪ್ಪ ಅಂದ್ರ ತೋಟಗಾರಿಕೆ ಅಂತ ಕರಿತೀವಿ ವ್ಯವಸಾಯದ ಒಂದು ಭಾಗ ನೀರಾವರಿ ಇರುವಂಥ ಜಾಗದಲ್ಲಿ ತೋಟಗಾರಿಕೆಯನ್ನು ಅನುಸರ್ಸ್ತಾರೆ ಹಾಗಾಗಿ ನಮ್ಮೂರಿನಲ್ಲಿಯು ಕೂಡ ತುಂಗಭದ್ರ ನದಿ ಹರಿತಾ ಇದೆ ಇರೆಹಳ್ಳ ಹರಿಯುತ್ತಾ ಇದೆ ಹಾಗಾಗಿ ಆ ತುಂಗಭದ್ರ ನದಿಯಿಂದ ಇರೆಹಳ್ಳ ಒಂದು ನೀರಿನಿಂದ ನಾವು ತೋಟಗಾರಿಕೆಯನ್ನ ಬೆಳಿದ ಇದ್ದೀವಿ ಸಣ್ಣ ಪುಟ್ಟ ಬೊರ್ವೆಲ್ಲು ಇವೆ ಆ ಒಂದು ನೀರಿನಿಂದ ತೋಟಗಾರಿಕೆಯಲ್ಲಿ ವಿಧ ವಿಧ ಬೆಳೆಗಳನ್ನ ನಾವು ಬೆಳೆತಾ ಇದ್ದೀವಿ ನೀರಾವರಿ ಇರ್ವದ್ರಿಂದ ನಮಗೆ ತೋಟಗಾರಿಕೆ ಒಂದು ಹವ್ಯಾಸ ಸಹಜವಾಗಿ ಬಂತು ಉತ್ತಮ ಫಸಲನ್ನ ನಾವು ಹೊಂದ್ಲಿಕ್ಕೆ ನಾವು ಸಾಧ್ಯ ಆಯಿತು ಈ ರೀತಿ ನಾವು ಫಸಲನ್ನು ಹೊಂದುದರಿಂದ ನಮಗೆ ಸಹಜವಾಗಿ ತೋಟಗಾರಿಕೆಯಲ್ಲಿ ಆಸಕ್ತಿ ಮೂಡಿ ಬಂತು ನನಗೂ ಕೂಡ ಒಂದು ಹವ್ಯಾಸವಾಗಿ ಅದನ ನಾನು ಸ್ವೀಕರಿಸಿದ್ದೆ ಹಾಗಾಗಿ ಕೃಷಿಗಿಂತ ಹೊಲದಲ್ಲಿ ಕೃಷಿಗಿಂತ ತೋಟಗಾರಿಕೆ ಒಂದು ಸ ಸರಳ ಮತ್ತು ಉತ್ತಮವಾದಂತಹ ಒಂದು ವ್ಯವಸಾಯ ಅಂತ ಕರಿತೀವಿ ತೋಟಗಾರಿಕೆಯಲ್ಲಿ ಹಲ್ವಾರು ವಿಧಗಳನ್ನ ಬೆಳೆಗಳನ್ನ ಬೆಳಿತೀವಿ ಕಬ್ಬು ಇರ್ಬೋದು ತೆಂಗು ಇರ್ಬೋದು ಹೂ ಇರ್ಬೋದು ಹಣ್ಣು ಹಂಪ್ಲು ಇರ್ಬೋದು ಅದ ಚಿಕ್ಕ ಪುಟ್ಟ ಬೆಳೆ ಇರ್ಬೋದು ಎರಡರಿಂದ ಮೂರು ತಿಂಗ್ಳ ಹಾದಿ ಒಳಗೆ ಬರುವಂಥ ಬೆಳೆಗಳನ್ನ ತೋಟಗಾರಿಕೆಯಲ್ಲಿ ಬೆಳಿತೀವಿ ನೀರಾವರಿ ಅನುಕೂಲ ಇರ್ವದರಿಂದ ತೋಟಗಾರಿಕೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ತೋಟಗಾರಿಕೆ ಉತ್ತಮವಾದಂಥ ಬದುಕನ್ನು ಕಟ್ಸ್ಕೊಡುವಂತಹ ಕಟ್ಟಿಕೊಡುವಂತಹ ಒಂದು ವ್ಯವಸಾಯ ಅಂತ ಕರಿತೀವಿ ಹಾಗಾಗಿ ಈ ಒಂದು ನಮ್ಮ ಐದರಿಂದ ಆರು ಎಕ್ಕರೆಯಲ್ಲಿ ನಾವು ಸುಮಾರು ಎರಡು ಎಕ್ಕರೆಯಷ್ಟು ನಾವು ಕಬ್ಬನ್ನು ಬೆಳೆಯುತ್ತೇವೆ ಇನ್ನೂ ಎರಡು ಎಕ್ಕರೆ ಬತ್ತವನ್ನು ಬೆಳೆಯುತ್ತೇವೆ ಉಳಿದ ಎರಡು ಎಕ್ಕರೆಯಲ್ಲಿ ಮಿಶ್ರ ಬೆಳೆ ಒಂದು ಹಣ್ಣು ಹಂಪಲುಗಳನ್ನು ಬೆಳೆದು ಸ್ಥಳೀಯ ಮಾರುಕಟ್ಟೆಗಳಿಗೆ ಅವನು ಸಾಗಿಸಿ ಉತ್ತಮ ಲಾಭವನ್ನ ನಾವು ಪಡೀತಾ ಇದ್ದೇವೆ ಹಾಗಾಗಿ ವರ್ಷದಲ್ಲಿ ಎರಡರಿಂದ ಮೂರು ಬೆಳೆಗಳನ್ನ ನಾವು ಬೆಳೆದರ ಜೊತೆಗೆ ಅಧಿಕ ಲಾಭವನ್ನ ಪಡಿಯುವಂಥ ಸ್ಥಿತಿ ಈವ ತೋಟಗಾರಿಕೆಯಲ್ಲಿ ಇದೆ ಕೆಲವು ಸಲ ನಾವು ಬೆಳೆದಂಥ ಉತ್ತಮವಾಗಿ ಬೆಳೆದಂಥ ಬೆಳೆಗಳಿಗೆ ಉತ್ತಮವಾದಂತಹ ಬೆಲೆ ಸಿಗಲಿಕ್ಕಿಲ್ಲ ಮಾರುಕಟ್ಟೆಯಲ್ಲಿ ಬೆಳೆಗಳ ಒಂದು ಬೆಲೆ ಏರಿಳಿತ ಆಗೊದರೊಂದಿಗೆ ರೈತರು ಕೆಲವು ಸಲ ತಾವು ಬೆಳೆದಂಥ ಬೆಳೆಗಳನ್ನು ಬೆಲೆ ಬೆಳೆಗಳಿಗೆ ಬೆಲೆ ನಿಗದಿತ ಬೆಲೆ ಅದವ ಉತ್ತಮವಾದಂತಹ ಬೆಲೆ ಸಿಗ್ದೆ ಇದ್ದಾಗ ರೈತ ಸಾಕಷ್ಟು ನಷ್ಟವನ್ನು ಅನುಭವ್ಸ್ತಾನ ಹಾಗಾಗಿ ತೋಟದ ತೋಟಗಾರಿಕೆಯಲ್ಲಿ ಲಾಭ ಇದೆ ಅನೋಕಂತ ನಷ್ಟನು ಇರುತ್ತೆ ಹಾಗಾಗಿ ಒಂದು ಸಲ ಲಾಭ ಒಂದು ಸಲ ನಷ್ಟ ಒಂದು ಬೆಳೆಯಲ್ಲಿ ಲಾಭ ನಷ್ಟ ಇದ್ದೆ ಇರತ್ತೆ ಹಾಗಂತ ನಾವು ತೋಟಗಾರಿಕೆಯಲ್ಲಿ ಬಿಡುವಂತಹ ಪ್ರಯತ್ನ ನಾವು ಮಾಡ್ಬಾರದು ನಾವು ಪಡುವಂತಹ ಪ್ರಯತ್ನಕ್ಕೆ ದೇವರು ಎಲ್ಲಿಯಾದರೂ ಒಂದು ಫಲ ಕೊಟ್ಟೆ ಕೊಡ್ತಾನೆ ಒಂದು ಬೆಳೆಯಲ್ಲಿ ನಾವು ನಾವು ನಷ್ಟ ಅನ್ಭವಿಸಿದ್ರೆ ಇನ್ನೊಂದು ಬೆಳೆಯಲ್ಲಿ ಲಾಭ ಸಿಕ್ಕೇ ಸಿಗತ್ತೆ ಹಾಗಾಗಿ ತೋಟಗಾರಿಕೆ ಮಾಡುದರಿಂದ ಸಾಕಷ್ಟು ಏನಪ್ಪ ಅಂದ್ರ ಅನುಕೂಲ ಆಗತ್ತೆ ಮತ್ತು ಈ ತೋಟಗಾರಿಕೆ ಮಾಡುವುದರಿಂದ ಇಲ್ಲಿ ಕಾರ್ಮಿಕರ ಸಂಖ್ಯೆ ಕಡಿಮೆಯನ್ನ ನಾವು ಬಳಕೆ ಮಾಡ್ಕೊಳ್ಬೋದು ಸಮ ಕಡಿಮೆ ಇರುತ್ತದೆ ಹಾಗಾಗಿ ತೋಟಗಾರಿಕೆ ಒಂದು ಬೆಳೆಗಳಿಗೆ ರೈತರು ಒಂದು ಪ್ರಯತ್ನವನ್ನ ಮಾಡಬೇಕು ಕಾರಣ ಇಷ್ಟೆ ಈಗ ವ್ಯವಸಾಯ ನಾವು ಹೇಳ್ತೀವಿ ನಾವು ತೋಟ್ಗಾರಿಕೆಯನ್ನ ಹೊರ್ತುಪಡ್ಸಿ ಉಳಿದಂಥ ಒಂದು ವ್ಯವಸಾಯನ ಮಾಡ್ತಾರ ರೈತರು ಅಲ್ಲಿ ಏನಪ್ಪ ಅಂದ್ರ ಸಾಕಷ್ಟು ರೈತ್ರ ಮತ್ತೆ ರೈತ ಮಹಿಳೆಯರೆನ್ ಭಾಳ ಪ್ರಯತ್ನ ಮಾಡ್ಬೇಕಾಗತ್ತೆ ಮತ್ತೆ ಬೇಸಿಗೆ ಕಾಲ ಚಳಿಗಾಲ ಮಳೆಗಾಲ ಅನ್ನದೆ ಅವರು ಪ್ರತಿಯು ಇಡೀ ವರ್ಷ ಅವರು ಮುನ್ನೂರು ಅರವತ್ತೈದು ದಿನ್ಗಳ ಕಾಲ ದುಡುರು ಅವ ಬೆಳಿಯೇನಾದರು ನಷ್ಟ ಐತಪ್ಪ ಅಂದ್ರ ಕುಟುಂಬದ ಜೀವನ ನಡ್ಸಿಕೆ ಸಾಧ್ಯ ಕಷ್ಟ ಆಗ್ತಾ ಇರ್ದೈತಿ ಹಾಗಾಗಿ ಅಂತ ಒಂದು ವ್ಯವಸಾಯ ಮಾಡಬೇಕಂತ ಒಂದು ತೋಟಗಾರಿಕೆ ವ್ಯವಸಾಯವನ್ನ ಮಾಡುತ್ತಾ ಹೋದ್ರೆ ರೈತ ಕುಟುಂಬ ಒಂದು ಉತ್ತಮವಾದಂತಹ ಜೀವನ ಮಾಡಲಿಕ್ಕೆ ಸಾಧ್ಯ ಐತ ಅನ್ನೋದು ನಂದ ಒಂದು ಪ್ರೇರಣೆ ಅಭಿಪ್ರಾಯ ಹಾಗಾಗಿ ರೈತ್ರೆ ನಿಮ್ಗೊಂದು ಕಿವಿಮಾತು ನನ್ನನು ಸೇರಿ ಏನಪ್ಪ ಅಂದ್ರ ಸಣ್ಣ ಬೂ ಹಿಡುವಳಿ ಚಿಕ್ಕ ಪುಟ್ಟ ಜಮೀನನ್ನು ಹೊಂದಿರುವಂತಹ ರೈತರು ತಮ್ಮ ಸ್ಥಳೀಯವಾಗಿ ಸಿಗುವಂತಹ ನೀರನ್ನು ಅಥವಾ ನೀರುಗಳ ನೀರಿನ ವ್ಯವಸ್ಥೆಯನ್ನು ಬಳಸಿಕೊಂಡು ತಮ್ಮ ಹೊಲದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆತ್ತ ಹೋದ್ರ ತಾವು ಕೂಡ ಉತ್ತಮವಾದಂತಹ ಫಸಲನು ಹೊಂದ್ಲಿಕೆ ಸಾಧ್ಯ ಐತಿ ತಾವು ಎದೆಗುಂದದೆ ತೋಟಗಾರಿಕೆ ಬಗ್ಗೆ ತೋಟಗಾರಿಕೆ ಇಲಾಖೆಯ ವತಿಯಿಂದ ಸಾಕಷ್ಟು ರೈತರಿಗೆ ತರಬೇತಿಗಳು ಕಾರ್ಯಗಾರ ಮತ್ತೆ ಮಾಹಿತಿ ಶಿಬಿರಗಳನ್ನು ಏರ್ಪಡಿಸಿರ್ತಾರೆ ಇಲಾಖೆಯವ್ರು ಸರ್ಕಾರದಿಂದ ಅಂತ ಒಂದು ಕಾರ್ಯಗಳ ಕಾರ್ಯಗಾರಕ್ಕೆ ರೈತರು ಅಲ ಹೋಗಿ ಮಾಹಿತಿನ ಪಡ್ಕೊ ಬಂದು ತಮ್ಮ ಜಮೀನಿನೊಳಗ ಒಂದು ತೋಟಗಾರಿಕೆಯ ಬೆಳೆಗಳನ್ನ ಬೆಳೆಯತ ಹೋದ್ರ ಒಂದು ಪ್ರಗತಿಪರ ರೈತರ ಆಗಲಿಕ್ಕೆ ಸಾಧ್ಯ ಐತಿ ಹಾಗಾಗಿ ರೈತರು ಹೆಚ್ಚು ಹೆಚ್ಚು ತಮ್ಮ ಒಂದು ಎಲ್ಲಾ ಬೆಳೆವಂಥ ಬೆಳೆಗಳ ಬಗ್ಗೆ ಮಹತ್ವವಾದರು ಕುರ್ತು ಮಹತ್ವ ತಿಳ್ಕೊಳ್ಬೇಕು ಆಗ ಹೊಲ ಇದೆ ಜಮೀನಿದೆ ಅಂತ ನಾವು ತಿಳ್ಕೊಂಡು ಯಾವ್ದ ಯಾವುದೇ ಬೆಳೆಗಳನ್ನ ಬೆಳಿಬೇಕಂತ ಯಾವ ಕಾಲಕ್ಕೆ ಯಾವ್ ಬೆಳೆಗಳನ್ನ ಬೆಳಿಬೇಕು ಯಾವ ಔಷಧಿಯನ್ನ ಸಿಂಪಡ್ಸ್ಬೇಕು ಯಾವ ಬೀಜವನ್ನ ನಾವು ಬಿತ್ತಬೇಕು ಯಾವ ಮಾಸದಲ್ಲಿ ಯಾವ ನಾವು ಬೆಳೆಗಳನ್ನ ಬೆಳೀಬೇಕು ಯಾವ ಸಮಯದಲ್ಲಿ ನಾವು ಅದ್ಕ ನೀರನ್ನು ಉಣ್ಸಬೇಕು ಯಾವ ಸಮಯದಲ್ಲಿ ಅವ್ಕ ಔಷಧಿಯನು ಸಿಂಪಡಿಸಬೇಕು ಯಾವ ಯಾವ ಸಮಯ್ದೊಳಗ ಅ ಬೆಲೆ ಸಿಗಲಿಕ್ಕೆ ಸಾಧ್ಯ ಐತಿ ಎಂಬುದನ್ನು ರೈತರು ಒಂದು ತೋಟಗಾರಿಕೆ ಬಗ್ಗೆ ಮಾಹಿತಿ ತಿಳ್ಕೊಂಡ್ರ ತಾವು ಬೆಳೆವಂಥ ಬೆಳೆಗಳಿಗೆ ಉತ್ತಮವಾದಂತಹ ಬೆಳೆ ಬರು ಜೊತೆಗೆ ಉತ್ತಮವಾದಂತಹ ಬೆಲೆ ಸಿಗಲಿಕ್ಕೆ ಸಾಧ್ಯ ಐತಿ ಹಾಗಾಗಿ ರೈತರು

ಅನುಭವವನ್ನು ಪಡೆದುಕೊಂಡು ತಮ್ಮ ಮಕ್ಕಳಿಗು ಕೂಡ ಅನುಭವವನ್ನು ನೀಡ್ಬೇಕಾಗತ್ತೆ ಮತ್ತು ಊರಿನ ಸಾಕಷ್ಟು ರೈತರಿಂದ ಪ್ರಗತಿಪರ ರೈತರಿಂದ ತಾವು ಉತ್ತಮವಾದ ಜ್ಞಾನವನ್ನು ಪಡ್ಕೊಂಡು ಒಂದು ಉತ್ತಮ ರೈತ ಆಗ್ಲಿಕ್ಕೆ ಸಾಧ್ಯ ಈ ಒಂದು ತೋಟಗಾರಿಕೆ ಬೆಳೆಯಿಂದ ಐತ್ತನ್ನದು ನಾನು ಒಂದು ಉದ್ದೇಶ ಇಷ್ಟೇ ನನ್ನ ಒಂದು ಪ್ರೇರಣೆ ತೋಟಗಾರಿಕೆಗೆ ನನ್ನ ಪ್ರೇರಣೆ ಏನಪ್ಪ ಅಂದ್ರ ಎಲ್ಲಾ ರೈತರು ತಾವು ತಮ್ಮಗಿದ್ದಂತಹ ಒಂದು ಜಮೀನಿನಲ್ಲಿ ಉತ್ತಮವಾದಂತಹ ಬೆಳೆಗಳನ್ನು ಬೆಳೆಗ ಬೆಳೆಗಳನ್ನ ಬೆಳೆದು ಉತ್ತಮವಾದಂಥ ತೋಟಗಾರಿಕೆಯನ್ನ ತಾವು ನಿರ್ವಯಿಸುವ ಪಾತ್ರದೊಂದಿಗೆ ತಾವೂ ಬ ಪ್ರಗತಿ ಪರ ರೈತ್ರ ಆಗಲಿಕ್ಕೆ ಸಾಧ್ಯ ಇದೆ ಎಂಬುದು ನನ್ನ ಒಂದು ಪ್ರೇರಣೆ ಇಡೀ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ರೈತರಿಗೆ ಸಾಕಷ್ಟು ಅನ್ಕೂಲ ಮಾಡಿ ಕೊಟ್ಟಿದೆ ತೋಟ್ಗಾರಿಕೆ ಇಲಾಖೆಯಿಂದ ಎಲ್ಲಾ ರೈತರು ಮಾಹಿತಿ ಪಡ್ಕೊಂಡು ತಮ್ಮ ಹೊಲವನ್ನು ತೋಟಗಾರಿಕೆಯತ್ತ ತೆಗೆದುಕೊಂಡು ಹೋಗಿ ಉತ್ತಮವಾದಂಥ ಜೀವ್ನವನ ತಾವು ಮಾಡ್ಬೇಕು ಎಂಬುದು ನನ್ನ ಒಂದು ಎಲ್ಲಾ ರೈತಿರಗೆ ಒಂದು ಪ್ರೇರಣೆ ನಾನು ನೀಡ್ತಾ ಇದ್ದೀನಿ ಧನ್ಯವಾದಗಳು